ಹಾಂ ಹಲೋ ರೀ ಸರ್ರ ಇದು ಕ್ಯಾಬ್ ಡ್ರೈವರ್ ರೀ ಅದೇ ನಾವು ಇಲ್ಲ ಆನ್ಲೈನ್ನಾಗೆ ಕ್ಯಾಬ್ ಡ್ರೈವರ್ ಬುಕ್ ಮಾಡಿದ್ದೇವೆ ರೀ ಅದು ಗುಲ್ಬರ್ಗಾ ಫೋರ್ಟಿಂಗ್ಸೆಲ್ಲ ತೋರ್ಸ್ಕೊಳ್ಳೋ ತೋರ್ಸೋದ್ ಟೈಮಿಗೆ ನಮ್ಗೆ ಬೇಕಾಗಿತ್ತು ರೀ ಹಾಂ ನಾನು ಬಸ್ ಸ್ಟ್ಯಾಂಡ್ನಾಗೆ ಇದ್ದೇನೆ ರೀ ಬಸ್ ಸ್ಟ್ಯಾಂಡ್ನ್ಯಾಗೆ ಅದು ಇದಿಲ್ವ ರೀ ಒಂದು ಹೊಟೆಲ್ನಾಗೆ ಹೊಟೇಲ್ ಬಾಜು ಇದ್ದೇನೆ ರೀ ನಾನು ಬಸ್ಸು ಬಸ್ ಇಲ್ವ ಆ ಕಡೆ ಇದ್ದೇನೆ ರೀ ಹಾಂ ಆಯ್ತು ಆಯ್ತು ರೀ ನಾನು ಆಟೋ ಸ್ಟ್ಯಾಂಡ್ ಬಳಿ ನಿಂದಿರ್ತೇನೆ ರೀ ಹಾಲೋ ಹಾಂ ಹಾಂ ರೀ ಜರ ಜರ ಕಾಸ್ಟ್ ಎಷ್ಟಾಗ್ತದ್ ರೀ ಕಾಸ್ಟ್ ಎಷ್ಟಾತದ್ರೀ ರೊಕ್ಕ ಎರಡು ಸಾವಿರ ರೂಪಾಯಿ ಭಾಳ ಆಗ್ತದ್ ರೀ ಸರ್ರ

ಹಾಲೋ ಏನು

ಇಲ್ಲ ರೀ ಸರ್ರಾ ಎಲ್ಲೆಲ್ಲಿ ತೋರಿಸ್ತೀನ್ ಅಂದಿರಿ ಈಗ ಬರೇ ಗುಲ್ಬರ್ಗಾ ಫೋರ್ಟ್ ತೊರ್ಸ್ಲಿಕ್ಕೇ ಎರಡು ಸಾವಿರ ತೊಗೋತೀರಾ

ಇಲ್ಲ ರೀ ಸರ್ ಭಾಳ ಆಗ್ತದ್ ರೀ ಸರ್ ಇಷ್ಟು ಅಂದ್ರೆ ಹೆಂಗ್ ರೀ ನಾನು ಆಟೋನಾಗೇ ಹೋತಿದ್ವಿ ನಿಮ್ದು ಇದ್ರ ಕಾರ್ನ್ಯಾಗೇ ಹೋತಿದ್ವಿ ಅಲ್ಲ ರೀ ಸರ್ ನಿಮ್ದು ಭಾಳ ಕಾಸ್ಟ್ಲಿ ಆಯ್ತಲ್ಲ ರೀ ಬೇರೆ ಕ್ಯಾಬ್ ಡ್ರೈವರ್ ಬುಕ್ ಮಾಡ್ದಂದ್ರೆ ಊಬರ್ನಾಗೆ ಮಾಡ್ದೇವಂದ್ರೆ ಭಾಳ ಕಮ್ಮಿ ಇದೆ ರೀ ಹೌದಾ ರೀ ಗುಲ್ಬರ್ಗಾ ಮತ್ತೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಿ ಅಪ್ಪನ ಗುಡಿ ಮತ್ತೆ ಎಲ್ಲೆಲ್ಲಿ ನಾನು ಬರೇ ನಾನು ನಮ್ಮ ತಮ್ಮ ಇಬ್ಬರು ಬಂದಿದ್ದೇವೆ ರೀ ಹಾಂ ರೀ

ಫಿಫ್ಟೀನ್ ಮಿನಿಟ್ ರೀ ಸರ್ರ ಟೆನ್ ಮಿನಿಟ್ಸ್ನಾಗೆ ಬರ್ಲಿಕ್ ಆಗಲ್ವ ರೀ ಫಿಫ್ಟೀನ್ ಹಂಡ್ರೆಡ್ ರೀ ಆಯ್ತು ಆಯ್ತು ರೀ ಎಲ್ಲಿ ಎಲ್ಲಿ ನಿಂದಿರ್ಲಿ ರೀ ನಾನು ಅಲ್ಲಿ ಆಟೋ ಬಳಿ ರೀ ಆಟೋ ಸ್ಟ್ಯಾಂಡ್ ಬಳಿ ಹಾಂ ರೀ ಸರ್ ಹಾಂ ಹಾಂ ಆಯ್ತು ಆಯ್ತು ರೀ ನಾನು ಫೋನ್ಪೇ ಮಾಡ್ತೀನಂತೆ ರೀ ಬನ್ರಿ ಕ್ಯಾಶ್ ಆನ್ ಡೆಲೆವರಿ ಮಾಡ್ತೀನಂತೆ ಅದು ಆಯ್ತು ತಗೊರಿ ಆಯ್ತು ರೀ ಕ್ಯಾಶ್ ಆನ್ ಡೆಲೆವರಿಯೇ ಮಾಡ್ತೀನಿ ಬನ್ರಿ ಹಾಂ ವಿದಿನ್ ಟೆನ್ ಮಿನಿಟ್ಸ್ನಾಗೆ ಬರ್ತೀರಾ

ಆಯ್ತು ಆಯ್ತು ರೀ ಆಯ್ತು ಆಯ್ತು ರೀ ನಟ್ ಕ್ಯಾಶೇ ಕೊಡ್ತೀನಿ ಬರ್ರಿ ಹಾಂ ಆಯ್ತು ಆಯ್ತು ರೀ ಆಯ್ತು ಆಯ್ತು ಬನ್ರಿ